ಕೋಲಾರ ಜಿಲ್ಲೆಯ ಕೈಗಾರಿಕೆ ಉದ್ಯಮಗಳು ನರಸಾಪುರ ಮತ್ತು ಕೈವಾರದಲ್ಲಿ ನಡೆಯುತ್ತಿದ್ದೇವೆ ಆದರೆ ವಿದ್ಯುಚ್ಛಕ್ತಿ ಕಡಿಮೆ ಆಗುತ್ತಾ ಇದೆ ದಿನಕ್ಕೆ ಆರರಿಂದ ಏಳು ಗಂಟೆ ಕರೆಂಟು ಹೋಗುತ್ತದೆ ಮತ್ತೆ ಇಲ್ಲಿ ಅದು ಮ ಇಲ್ಲಿಯ ಜನಗಳಿಗಿಂತ ಹೊರಗಡೆಯ ಜನಗಳಿಗೆ ಕೆಲಸವನ್ನ ಜಾಸ್ತಿ ಕೊಡುತ್ತಿದ್ದಾರೆ ನರಸಾಪುರ ಮತ್ತು ವೇಮಗಲ್ಲು ಕೋಲಾರ ಜಿಲ್ಲೆಯ ಜನಗಳಿಗೆ ಸರಿಯಾಗಿ ಉದ್ಯೋಗಗಳನ್ನು ಕೊಡುತ್ತಿಲ್ಲ ಮುಖ್ಯವಾದ ಹುದ್ದೆಗಳಿಗೆ ಬೆಂಗಳೂರಿನ ಗಳನ್ನು ಕೊಡುತ್ತಾರೆ ಮತ್ತು ಹಾಲಿನ ಉತ್ಪಾದನೆ ಕೋಲಾರ ಜಿಲ್ಲೆಯಲ್ಲಿ ಭಾಳ ಚೆನ್ನಾಗಿದೆ ಮತ್ತು ಹಾಲಿನ ಹಸುಗಳ ಮೇವಿನ ಫ್ಯಾಕ್ಟ್ರಿಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಮಾಡಿದರೆ ಜನಗಳಗೆ ಭಾಳ ಅನುಕೂಲವಾಗುತ್ತದೆ ಮತ್ತು ಗೊಬ್ಬರದ ಗೊಬ್ಬರಗಳು ಸರಿಯಾಗಿ ಜಮೀನಿಗೆ ವ್ಯವಸಾಯಕ್ಕೆ ಗೊಬ್ಬರಗಳು ಸರಿಯಾಗಿ ಸಿಗುತ್ತಿಲ್ಲ ಗೌರ್ಮೆಂಟ ಗೌರ್ಮೆಂಟ ಬೆಲೆಯಲ್ಲಿ ಇನ್ನೂರೈವತ್ತು ರೂಪಾಯಿ ಯೂರಿಯಾ ಇದ್ದರೆ ಬ್ಲ್ಯಾಕಿನಲ್ಲಿ ಎರಡು ಸಾವಿರಕ್ಕೆ ಕಪ್ಪು ಹಣಕ್ಕೆ ಮಾರುತ್ತಾರೆ ಇದನ್ನು ಜನಗಳು ಯಾರೂ ಸುದಾ ಕೇಳುವುದಿಲ್ಲ ಆದ್ದರಿಂದ ಇದರ ಬಗ್ಗೆ ನೀವುಗಳು ಎಲ್ಲರು ಮ ಪ್ರಯತ್ನವನ್ನು ಮಾಡಿ